ಕರ್ನಾಟಕ ರಾಜ್ಯದಲ್ಲಿನ ಬಹುದೊಡ್ಡ ಅಭಿಮಾನ ಅನುಸರಣಿಯುಳ್ಳ ಪ್ರಮುಖ ಕ್ರೀಡೆಯಂತ ಅಂದರೆ ಕ್ರಿಕೆಟ್ ಅಂತಾನೆ ಹೇಳ್ಬಹುದು ಆದರೆ ನನಗೆ ಯಾವುದೇ ಕ್ರೀಡಾ ತಂಡಗಳ ಬಗ್ಗೆ ಸಂಪೂರ್ಣವಾದ ಮತ್ತು ಸರಿಯಾದ ಮಾಹಿತಿ ನಂಗೆ ಗೊತ್ತಿಲ್ಲ ಹಾಗಾಗಿ ಕ್ರಿಕೆಟ್ ಬಗ್ಗೆ ಇಲ್ಲಿನ ಜನರ ಅಭಿಮಾನ ಒಲವು ಅದನ್ನು ಕುರಿತು ಹೇಳೋದಾದರೆ ಕ್ರಿಕೆಟ್ ಈ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲು ಸಹ ಕ್ರಿಕೆಟನ ತುಂಬ ಗಮನಾರ್ಹವಾಗಿ ಒಂದು ಕ್ರೀಡೆಯಾಗಿ ಪರಿಗಣಿಸಲಾಗಿದೆ ಹಳ್ಳಿಯಿಂದ ದಿಲ್ಲಿಯವರೆಗು ಸಹ ಕ್ರಿಕೆಟ್ ಗೊತ್ತಿಲ್ದೆಯಿರೊ ಯಾರೊಬ್ಬರು ಕೂಡ ಇಲ್ಲ ಹುಡ್ಗಿಯರಾಗಿರ್ಬೌದು ಹುಡುಗ್ರಾಗಿರ್ಬೌದು ಮುದುಕರಾಗಿರ್ಬೌದು ಮತ್ತು ಯುವಕರಾಗಿರ್ಬೌದು ಪ್ರತಿಯೊಬ್ರಿಗೂ ಸಹ ಪುಟ್ಟ ಮಗುವಿನಿಂದ ಹಿಡಿದು ಮುದುಕರವರ್ಗು ಸಹ ಕ್ರಿಕೆಟ್ ಹುಚ್ಚನ್ನ ನಾವು ಕಾಣ್ಬೌದು ಇಲ್ಲಿ ಒಂದು ತಮಾಷೆ ಸಂಗತಿಯನ್ನ ಹೇಳೋದಾದ್ರೆ ನಮ್ಮ ಯುವಕರು ಅಂದರೆ ಯುವಜನತೆ ಏನಿದೆ ಅವರು ಮನೆ ಮಠವನ್ನು ಬೇಕಾದರೆ ಬಿಟ್ಬಿಡ್ತಾರೆ ಇನ್ನು ಶಿಕ್ಷಣ ಸಹ ಬಿಟ್ಬಿಡ್ತಾರೆ ಅವು ಯಾಕೆ ಎಕ್ಸಾಂಪಲ್ ಹುಡುಗರು ಲವ್ ಮಾಡೋ ಹುಡುಗಿನು ಕೂಡ ಬಿಟ್ಬಿಡ್ತಾರೆ ಆದರೆ ಕ್ರಿಕೆಟ್ ಮಾತ್ರ ಬಿಡೋದಿಲ್ಲ ಅಷ್ಟರ ಮಟ್ಟಿಗೆ ಅದರ ಹುಚ್ಚು ಇರುತ್ತೆ ಅಂತ ಹೇಳ್ಬೌದು ಇನ್ನು ಹುಡ್ಗಿರಿಗು ಸಹ ತುಂಬ ಕ್ರಿಕೆಟ್ ಬಗ್ಗೆ ಹುಚ್ಚು ಅಭಿಮಾನವನ್ನ ನಾವು ಕಾಣಬಹುದು ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ಕ್ರಿಕೆಟ್ ಅಂತಹ ಆಟಗಳಿಗೆ ಅಷ್ಟು ಹುಚ್ಚಾಟದ ಹುಚ್ಚಾಟ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋಅಂತಹ ನೆಸಸಿಟಿಯಿಲ್ಲ ಅಂತ ನಂಗೆ ಅನಿಸುತ್ತೆ ಯಾಕೆ ಅಂದರೆ ಅದು ನಮ್ಮ ದೇಶೀಯ ಕ್ರೀಡೆ ಆಗಿಲ್ಲ ಕ್ರಿಕೆಟ್ ಹಾಗಾಗಿ ನಾವು ಹೆಚ್ಚಿನ್ದಾಗಿ ನಮ್ಮ ದೇಶೀಯ ಕ್ರೀಡೆಗಳತ್ತ ನಮ್ಮ ಒಲವನ್ನು ನಮ್ಮ ಚಿತ್ತವನ್ನು ಹರಿಸಿದ್ದೆ ಹರಿಸಿದ್ದೆ ಆದ್ರೆ ಒಂದು ಒಳ್ಳೆ ರೀತಿಯ ಧನಾತ್ಮಕವಾದ